ನಮ್ಮ ಧಾರವಾಡದಲ್ಲಿ ಧಾರ್ವಾಡ ಉತ್ಸವ ಮತ್ತು ಮಠ ಅದವು ಮಠ ಸಿದ್ದೇಗೌಡ ಮಠ ಆನಂತರ ಹಲವಾರು ಮಠಗಳದವ ಅದ್ರ ಬಗ್ಗೆನ ಜಾತ್ರೆಗಳು ನಡಿತೈತಿ ಇಲ್ಲಿ ಮತ್ತು ಸವದತ್ತಿ ಐತಿ ಅಲ್ಲಿಯೂ ನಡಿತೈತಿ ನಮ್ಮ ಕಡೆ ಧಾರ್ವಾಡ ಉತ್ಸವ ನಡಿತೈತಿ ಕೆ ವಿ ಡಿ ಅಗ್ರಿ ಕಾಲೇಜ್ನಾಗ ಕೃಷಿ ಸಮ್ಮೇಳನ ನಡಿತೈತಿ ಅದು ಕೂಡ ಎಲ್ಲ ಧರ್ಮ ಜಾತಿ ಎಲ್ಲ ಹಳ್ಳಿಗಳಿಂದಲೂ ಇಡೀ ರಾಜ್ಯಾದ್ಯಂತ ಎಲ್ಲ ರೈತರು ಬರ್ತಾರ ಬಂದು ಕೃಷಿ ಮೇಳದಲ್ಲಿ ಪಾಲ್ಗೊಳ್ತಾರ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಅವ್ರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವರು ಕೃಷಿ ಬಿತ್ತನೆಗಳಲ್ಲಿ ಭಾಗ್ವಹಿಸ್ತಾರ ಈ ಪ್ರತಿ ವರ್ಷನೂ ಸಪ್ಟೆಂಬರ್ ಅಕ್ಟೋಬರ್ ತಿಂಗಳದಾಗ ಧಾರವಾಡ ಉತ್ಸವ ಅಂತ್ಹೇಳಿ ನಡೆಯುತೈತಿ ಅಲ್ಲಿ ಕೂಡ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿತವೆ ಬೇರೆ ಬೇರೆಯವರೆಲ್ಲ ಬರ್ತಾರೆ ಬಂದು ಭಾಗವಹಿಸ್ತರ ಆನಂತರ ಭಾಗವಹಿಸಿ ಇವರು ಯಾಕೆ ಹಿಂಗ್ ಆಯಿತು ಎಲ್ಲ ನೋಡ್ಕೊತಾರ ಇಲ್ಲಿ ಮುರುಘಾ ಮಠ ಐತಿ ಮುರುಘಾ ಮಠದಾಗ ಮುರುಘಾ ಮಠದಾಗ ದಿವ್ಸಾನೂ ವರ್ಷವೂ ಇದು ದಸರಾ ಹಬ್ಬದಾಗ ವಿಜಯ ದಶಮಿಯಿಂದ ಎಲ್ಲ ವಿಜಯ ದಶಮಿಯಿಂದ ಎಲ್ಲ ಇದು ಮಾಡ್ತಾರ ಪುರಾಣ ಓದ್ತಾರ ಹೆಣ್ಣು ದೇವರ ಪೂಜೆ ನಡಿತೈತಿ ಪ್ರಸಾದ ವ್ಯವಸ್ಥೆ ಇರ್ತೈತಿ ಎಲ್ಲ ಹಾಗಾಗಿ ಇಲ್ಲಿ ಧಾರ್ಮಿಕ ಹಬ್ಬಗಳು ಯಾವುದೇ ಧಾರ್ಮ ಕಟ್ಟುಪಾಡುಗಳಿಲ್ದೆ ನಡಿತೈತಿ ಈ ಆಚಾರ ವಿಚಾರಗಳೇನು ಬೇರೆ ಬೇರೆ ಇದ್ರೂ ಜನಗಳು ಎಲ್ಲ ಹೊಂತರ ಇಲ್ಲಿ ಹುಬ್ಳಿಯಾಗ ಸಿದ್ಧಾರೂಢ ಮಠ ಐತಿ ಅಲ್ಲಿ ಅಂತ್ರೂ ಪ್ರತಿ ಅಮವಾಸ್ಯೆಗೊಂದು ಸಾವಿರಾರು ಲಕ್ಷಗಟ್ಟಲೆ ಜನ ಸೇರ್ತಾರ್ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತೈತಿ ನಮ್ಮ ಕಡೆ ಕಾ ಹೋದ್ ವರ್ಷ ಅದಕ್ಕಂತೂ ಹೋದ್ ವರ್ಷ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅಲ್ಲಿ ಭಾಳ ಜನ ಭಾಗ್ವಹಿಸಿದ್ರು ಎಲ್ಲ ನಡೆದಿತ್ತು ಹಂಗೇನಿಲ್ಲ ಈ ಧಾರ್ವಾಡ್ದಾಗ ಎಲ್ಲ ಭಾಳ ಜನಗಳು ಬರ್ತಾರೆ ಹೋಕಾರ ಎಲ್ಲ ನಡಿತೈತಿ ಆನಂತರ ಏನು ಇಂಪಾರ್ಟೆಂಟು ಅಂದರೆ ಈ ಧಾರ್ವಾಡ ನಮ್ಮ ಊರಾಗ ಇಲ್ಲಿಯೂ ಒಂದು ಸಂಘ ಸಂಸ್ಥೆಗಳಿಂದಲೂ ಇದು ನಡಿಸ್ತೈತಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವೂ ನಡಿತೈತಿ ಅದು ಡಿಸೆಂಬರ್ ತಿಂಗ್ಳ್ದಾಗ ನಡಿತೈತಿ ಪ್ರತಿ ವರ್ಷವೂ ನಡಿತೈತಿ ಒಳ್ಳೆಯ ಚೆನ್ನಾಗಿ ನಡಿಸ್ತಾರ ನಡೆಸಿ ಇದು ಮಾಡ್ತಾರ ಹೀಗೆ ಹಲವಾರು ಭಾಷೆ ಗೀಷೆಗಳನ್ನೆಲ್ಲ ಅನುಭವಿಸಿ ನೋಡ್ತಾರ ಒಳ್ಳೆಯ ಚೆನ್ನಾಗಿ ಮಾಡ್ತೈತಿ ಆದರೆ ಹೊಸ್ ಹೊಸ ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಎಲ್ಲ ನಡೆಸ್ತಾರ ಈ ಧಾರವಾಡದ್ದು ಸ್ಪೆಷಲ್ ಏನಪ್ಪಂದ್ರೆ ಮತ್ತು ಈ ಧಾರವಾಡ ಎಮ್ಮೆ ತಳಿಗಳು ಎಲ್ಲ ಕುಲ್ಕರ್ಣಿ ಔಸ್ ಐತಲ್ಲ ಅಲ್ಲಿಂದಲೂ ಈ ಕೃಷಿ ಸಮ್ಮೇಳನ ಏನು ನಡಿತೈತಲ್ಲ ಅಲ್ಲಿಯೂ ಬಂದು ನೋಡ್ತಾರ ಎಲ್ಲ ಹೀಗೆ ಎಲ್ಲ ನಡಿತೈತಿ ಮತ್ತು ಕಿಸೆದಾಗ ರೊಕ್ಕ ಇತ್ತು ಅಂದರೆ ಈ ಧಾರವಾಡದ ಮಜಾ ಮಾಡಕ್ಕೇನೂ ಪ್ರಾಬ್ಲಮ್ ಇಲ್ಲ ಅನ್ನಂಗೆ ಎಲ್ಲ ಥರದಿಂದಲೂ ಅನುಕೂಲ ಐತಿ ಇಲ್ಲಿ ಒಳ್ಳೆಯ ಮತ್ತು ಕೃಷಿ ಮೇಳ ಅಂಥಕ್ಕಂದು ಭಾರಿ ಇಂಪಾರ್ಟೆಂಟ್ ಆಗಿ ನಡಿತೈತಿ ಹಲವು ಗಣೇಶನ ಹಬ್ಬನು ಅದ್ದೂರಿಯಾಗಿ ನಡೆಸ್ತಾರೆ ಇಲ್ಲಿ ಈ ವ ಒಬ್ಬೊಬ್ಬರು ನಾಲ್ಕು ದಿವ್ಸ ಇಡ್ತಾರೆ ಒಬ್ಬೊಬ್ಬರು ಮೂರು ದಿವ್ಸ ಐದು ದಿವ್ಸ ಹೀಗೆ ಗಣೇಶನ ಹಬ್ಬ ಇಟ್ಟು ನಮ್ಮ ಕಡೆ ಕಳ್ಸಕ್ಕೆ ಮೆರವಣಿಗೆ ಊಟ ಪ್ರಸಾದ ಎಲ್ಲ ಹಾಕಿ ಮಾಡ್ತಾರ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಿ ಇಲ್ಲಿ ಎಲ್ಲ ಭಾಷೆಯವರೂ ಧರ್ಮದವರೂ ಸಾಬರ ಹಬ್ಬಗಳು ನಡಿತವೆ ಎಲ್ಲ ಇದು ಕೂಡ ನಾವುಗಳು ಹಿಂದುಗಳು ಅನ್ ಮುಸ್ಲಿಮ್ಸ್ ಇನ್ನು ಉಳಿದ ಅಲ್ಲೇ ಭಾಗವಹಿಸ್ತೀವಿ ಆ ಹಬ್ಬಗಳನ್ನು ನಾವು ಹಂಚ್ಕೊಳ್ತಿವಿ ಎಲ್ಲ ರೀತಿಯಿಂದಲೂ ನಡಿತಿರ್ತೈತಿ ಈ ಥರ ಎಲ್ಲ ನೋಡ್ಬೌದು ನಾವುಗಳು